ಹೌದೌದು ನಾವು ತುಂಬ ಪ್ರವಾಸಿಗ್ರ ಜೊತೆ ಇಲ್ಲಿ ಮಾತುಕತೆ ಮಾಡಿದ್ದೀವಿ ಯಾಕೆಂದು ಹೆಂಗೆ ಅಂತ ಅಂದ್ರೆ ನಮ್ಮ ಶ್ರೀರಂಗಪಟ್ಣನೇ ಅಂಥ ಒಂದು ಜಾಗ ಶ್ರೀರಂಗ್ಪಟ್ಟಣ ಅಂದರೆ ಈ ಒಂದು ಐತಿಹಾಸಿಕ ಪು ಪೌರಾಣಿಕ ಒಂದು ನೆಲೆ ಆಗಿರುವಂಥ ಒಂದು ಸ್ಥಳ ಇದು ಪೌರಾಣಿಕ ಅಂತ ಬಂದರೆ ಎಷ್ಟೋ ವರ್ಷಗಳು ಹಿಂದೆ ಎಷ್ಟೋ ಋಷಿ ಮುನಿಗಳು ಬಂದು ಇಲ್ಲಿ ತಪಸ್ಸು ಮಾಡಿರುವಂಥದ್ದು ಒಂದೂ ಐತ್ ಇತಿಹಾಸ ಇದೆ ಅದ್ರ ಜೊತೆಗೆ ಐತಿಹಾಸಿಕ ಸ್ಥಳ ಅಂತ ಬಂದರೆ ಇಲ್ಲಿ ಆಂಗ್ಲೋ ಮೈಸೂರು ವಾರ್ ನಡೆದಿರುವಂಥ ಅಂದರೆ ಯುದ್ಧ ನಡೆದಿರುವಂಥ ಜಾಗ ಇದು ಇದನ್ನ ಮೊದಲೂ ಮೈಸೂರು ರಾಜ್ಯ ಅಂತಲೇ ಕರೀತಿದ್ರು ಅದಕ್ಕೆ ರಾಜಧಾನಿ ಆಗಿದ್ದೇ ಶ್ರೀರಂಗಪಟ್ಟಣ ಅದ್ರ ಜೊತೆಗೆ ಟಿಪ್ಪೂ ಸುಲ್ತಾನ್ ಹೈದರಾಲಿ ಅಂತವ್ರಿಗೆಲ್ಲ ಇಲ್ಲಿ ಆಳಿರುವಂಥದ್ದು ಅದರ ಜೊತೆ ಈ ಬ್ರಿಟಿಷ್ರು ಕೂಡ ಶ್ರೀರಂಗಪಟ್ಣನ ತಮ್ಮ ವಶಕ್ಕೆ ತೊಗೊಳ್ಬೇಕು ಅಂತ ತುಂಬನೇ ಹೋರಾಟ ಮಾಡಿರೋದು ಅದ್ರ ಜೊತೆ ಇಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳೂ ದೊಡ್ಡ ದೊಡ್ಡ ಮೋನ್ಯುಮೆಂಟ್ಗಳು ಗೋಲ್ ಗುಂಬಝ್ ಅಂಥದ್ದು ಮತ್ತೆ ಶ್ರೀರಂಗ್ಪಟ್ಣದ ಅದು ಎಲ್ಲ ಸರೌಂಡಿಂಗ್ಸಲ್ಲಿ ನೀವು ಒಳ್ಳೊಳ್ಳೆ ಹಳೆಯ ಕಾಲದ ಒಂದು ದೇವಸ್ಥಾನಗಳಾಗಿರ್ಬೊದು ಮೋನ್ಯುಮೆಂಟ್ಗಳು ಎಲ್ಲ ರೀತಿಯ ಈ ಟಿಪ್ಪು ಸುಲ್ತಾನು ಇವ್ರನ್ನ ಬ್ರಿಟಿಷ್ರನ್ನ ಕೂಡಿದ್ದ ಇದ್ದಿದ್ದು ಜಾಗ ಅಂದರೆ ಆ ಒಂದು ಕಣ್ಣಲ್ಲಿ ಬೇಲಿ ಜೈಲು ಅಂತ ಹೇಳ್ತಾರೆ ಆಮೇಲೆ ಈ ಮದ್ದು ಗುಂಡುಗಳನ್ನ ಅಡಗಿಸ್ತಾ ಇದ್ದಂಥ ಒಂಬತ್ತು ಮದ್ದುಗುಂಡುಗಳ ಜಾಗಗಳು ಎಲ್ಲವೂ ಶ್ರೀರಂಗಪಟ್ಣದಲ್ಲಿದೆ ಇದು ಆದ್ದರಿಂದ ಶ್ರೀರಂಗಪಟ್ಟಣ ನೋಡೋಕ್ಕೆ ಜನ ಬಂದೇ ಬರ್ತಾರೆ ಏಕೆಂದ್ರೆ ಇತಿಹಾಸದಲ್ಲಿ ಅಂದರೆ ಇತಿಹಾಸದ ಪುಟಗಳಲ್ಲಿ ಈ ಶ್ರೀರಂಗಪಟ್ಣ ಅಚ್ಚಿಳಿಯೋದು ಅಚ್ಚಳಿಯೋದು ಹೋಗಿದೆ ಆಲ್ರೆಡಿ ಯಾರೇ ಓದಿದ್ದರು ಇತಿಹಾಸ ಓದಿದ್ದರು ಅವರು ಏನಾದರೂ ಈ ಟಿಪ್ಪು ಸುಲ್ತಾನ್ ಹೈದ್ರಾಲಿ ಅಂತ ಅಂದ್ರೆ ಮೊಘಲ್ರದ ಒಂದು ಸಾಮ್ರಾಜ್ಯದ ಸಮಯವನ್ನು ಓದೋಕೆ ಬಂದಾಗ ನಮ್ ಶ್ರೀರಂಗಪಟ್ಣ ಅದ್ರಲ್ಲಿ ಬಂದೇ ಬರುತ್ತೆ ಅದ್ರ ಜೊತೆ ದೊಡ್ಡ ದೊಡ್ಡ ಪ ಒಳ್ಳೆ ಒಳ್ಳೆ ಕೆತ್ತನೆಗಳಿರುವಂಥ ದೇವಸ್ಥಾನಗಳಿಗೂ ಕೂಡ ಇಲ್ಲಿ ನೋಡ್ಬೋದು ಫಾರ್ ಎಕ್ಸಾಂಪಲ್ ದ ರಂಗನಾಥ ಸ್ವಾಮಿ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನಗಳಲ್ಲೀ ದೇವಸ್ಥಾನ್ದಲ್ಲಂತೂ ದೊಡ್ಡ ದೊಡ್ಡ ಕಂಬಗಳಿಂದ ಎಷ್ಟು ಚೆನ್ನಾಗಿ ಆ ದೇವಸ್ಥಾನನ ಮಾಡಿದ್ದಾರೆ ಅಂತ ಅಂದ್ರೆ ಆ ಕಂಬಗಳನ್ನ ಕೆತ್ತನೆಯ ಆ ಕಂಬಗಳನ್ನ ನಿಲ್ಸಿರುವಂಥದ್ದು ಆಗಿರ್ಬೋದು ಆ ದೇವಸ್ಥಾನಗಳಲ್ಲಿ ಇರುವಂಥ ಒಂದು ಶಿಲ್ಪಕಲೆ ಎಲ್ಲನೂ ಕೂಡ ತುಂಬನೇ ಆಕರ್ಷಿಣೀಯ ಆಕರ್ಷಣೀಯ ಅಂತ ಹೇಳ್ಬೋದು ಆದರಿಂದ ಶ್ರೀರಂಗಪಟ್ಟಣ ಅನ್ನೋದು ನಮಗೆ ತುಂಬ ಹತ್ತಿರವಾದಂಥ ಮತ್ತೆ ಎಲ್ಲ ನೋಡ್ಬೋದು ಶ್ರೀರಂಗ್ಪಟ್ಟಣ ಸುತ್ತ ನಿಲ್ಬೋದು ಇಲ್ಲಿ ರಂಗನತಿಟ್ಟು ಅಂತ ಇಡೀ ಏಷ್ಯಾದಲ್ಲೆನೇ ತುಂಬ ಪ್ರಸಿದ್ಧವಾಗಿರುವಂಥ ಪಕ್ಷಿಧಾಮ ಇದೆ ಆದ್ದರಿಂದ ಪ್ರವಾಸಿಗರು ಬರ್ತಾನೆ ಇರ್ತಾರೆ ಅವ್ರ ಜೊತೆ ನಾವೂ ಕೂಡ ಅಂದರೆ ನಮ್ಮನೆ ಕೂಡಾ ಪ್ರವಾಸಿಗರು ಓಡಾಡುವಂಥ ಜಾಗದಲ್ಲೇ ಅಸಿದಾಗಿರೋದ್ರಿಂದ ನಾನು ಅವ್ರ ಜೊತೆ ಮಾತಾಡ್ತನೇ ಇರ್ತೀನಿ ಪ್ರವಾಸಿಗರಿಗೆ ಶ್ರೀರಂಗಪಟ್ಣ ಅಂದರೆ ತುಂಬನೇ ಇಷ್ಟ ಅವರು ನಮ್ಮ ಶ್ರೀರಂಗ್ಪಟ್ಣದ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಇಲ್ಲಿದ್ದು ವಾತಾವರಣ ತುಂಬ ಚೆನ್ನಾಗಿದೆ ಇಲ್ಲಿಯ ಗಾಳಿ ಆಗಿರ್ಬೋದು ಎಲ್ಲ ಅಂದರೆ ಅವರು ನೋಡಿರುವಂಥ ಸ್ಥಳಗಳು ಎಲ್ಲನೂ ತುಂಬ ಸುಂದರವಾಗಿದೆ ಇಲ್ಲಿ ಇರಬೇಕು ಅಂತನೇ ಅನ್ನಿಸುತ್ತೆ ಅಂತ ಅವರು ತು ಎಷ್ಟು ಚೆನ್ನಾಗಿ ಹೇಳ್ತಾಯಿರ್ತಾರೆ ನಮ್ಮ ಸ್ಥಳ ಬಗ್ಗೆ ನಾನು ಹೇಳಬೇಕು ಅನ್ನೋದೆ ಇಲ್ಲ ಅವ್ರಿಗೆ ಅವರೆ ನೋಡಿ ಅವರೂ ಅವರ ಅನುಭವಗಳನ್ನ ಹೇಳ್ಬೇಕಾದ್ರೆ ನಮಗೆ ತುಂಬನೇ ಖುಷಿಯಾಗುತ್ತೆ ಇನ್ನೂ ಅವರು ನಾವು ತಿಳ್ಕೊಳ್ಳೋದಕ್ಕಿಂತ ಇನ್ನೂ ಜಾಸ್ತಿನೇ ತಿಳ್ಕೊಂಡಿರ್ತಾರೆ ಅದನ್ನು ನಮಗೆ ಅವ್ರ ಹೇಳ್ಬೇಕಾದ್ರೆ ನಾವು ಅವರಿಂದ ಕಲಿತೀವಿ ಅದು ತುಂಬ ಮುಖ್ಯವಾದದ್ದು ಅಂದರೆ ಅವರು ಬುಕ್ಕಲ್ಲಿ ಓದಿ ಓದ್ಕೊಂಡು ಬಂದಿರ್ಬೋದು ಅಥವಾ ಇಲ್ಲಿ ಗೈಡ್ಗಳು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು ಅಂಥದ್ದೆಲ್ಲ ಏನಾಗಿದೆ ಅಂದರೆ ಅಷ್ಟೂ ಶ್ರೀರಂಗಪಟ್ಟಣ ಅಂತ ನಮ್ಮ ಪ್ಲೇಸ್ ನಮ್ಮ ಜಾಗ ಅನ್ನೋದು ನಮಗೆ ಒಂದು ಗೌರವ ನಮ್ಮ ಒಂದು ಹೆಮ್ಮೆ ಅನ್ನೋದು ನಮ್ಮ ನಾವು ಕಲಿತೀವಿ ಬೇರೇ ಬೇರೆ ಸ್ಥಳದಿಂದ ಎಷ್ಟು ದೂರ ದೂರದಿಂದ ಬರ್ತಾರೆ ಬೇರೆ ಜಿಲ್ಲೆಯಿಂದ ಆಗಿರ್ಬೋದು ಬೇರೆ ರಾಜ್ಯಗಳಿಂದ ಆಗಿರ್ಬೋದು ಬೇರೆ ದೇಶಗಳಿಂದಲೂ ಕೂಡ ಬರ್ತಾಯಿದ್ದಾರೆ ಇಡೀ ಪ್ರಪಂಚದ ಎಲ್ಲ ದೇಶಗಳಿಂದಲೂ ಎಲ್ಲ ಥರದ ಜನರೂ ನಮ್ಮ ಶ್ರೀರಂಗ್ಪಟ್ಣಕ್ಕೆ ಬಂದು ನಮ್ಮ ಒಂದು ಪ್ರವಾಸ ತಾಣ ಆಗಿರೋದರಿಂದ ಈ ಐತಿಹಾಸಿಕ ತಾಣಕ್ಕೆ ಬಂದು ಚೆನ್ನಾಗಿ ಹ ನೋಡಿ ಇಲ್ಲಿ ಆಟ ಆಡಿಕೊಂಡು ಅಂದರೆ ಹೊಳೆಯಲ್ಲೆಲ್ಲ ಆಟ ಆಡಿಕೊಂಡು ಇದೊಂದು ದ್ವೀಪ ಕೂಡ ಆಗಿದೆ ಈ ಇದೊಂದು ಜಾಗನೇ ಅಷ್ಟು ಸುಂದರ ಆ ಕಡೆ ಈ ಕಡೆ ಎರಡೂ ಕಡೆ ಕಾವೇರಿ ನದಿ ಹರಿತಾ ಇದೆ ಅದ್ರ ಜೊತೆ ನಮ್ಮದು ಅದೇ ಸಹ ಒಂದು ದೇವಸ್ಥಾನಗಳಾಗಿರ್ಬೋದು ಎಲ್ಲ ಒಂದು ಐತಿಹಾಸಿಕ ಸ್ಥಳಗಳು ಮಧ್ಯಸ್ಥಿತಗೊಂಡಿವೆ ಆದ್ದರಿಂದ ಈ ಶ್ರೀರಂಗಪಟ್ಣ ಒಂದು ದ್ವೀಪದ ರೀತಿ ನಮಗೆ ಭಾಸ ಆಗುತ್ತೆ ಮ ಈ ಶ್ರೀರಂಗ ಕಾವೇರಿ ನದಿ ಆ ಕಡೆ ಮೋನ್ಯುಮೆಂಟ್ ಅಂತ ಇದೆ ಮೋನ್ಯುಮೆಂಟ್ನಿಂದ ಬರ್ತಾ ಒಂದು ಕಾವಲು ಕವಲೊಡಿ ಒಡೆಯುತ್ತೆ ಅಂದರೆ ಎರಡು ಭಾಗಗಳಾಗಿ ವಿಂಗಡಣೆ ಆಗಿ ಈ ಕಡೆ ಉತ್ತರ ಕಾವೇರಿ ಪಶ್ಚಿಮ ಕಾವೇರಿ ಅಂತ ಎರಡೂ ಕಡೆಯಿಂದಲೂ ಹೋಗಿ ಮತ್ತೆ ಸಂಗಮ ಅನ್ನೋ ಸ್ಥಳದಲ್ಲಿ ಅದು ಮೀಟ್ ಆಗುತ್ತೆ ಅದರ ಮಧ್ಯೆ ನಾವು ನಿಮಿಷಾಂಬಾ ಟೆಂಪಲ್ ಅಂದರೆ ನಿಮಿಷಾಂಬಾ ಗುಡಿ ದೇವಿಗೆ ಗುಡಿ ಅನ್ನೋದು ತುಂಬನೇ ಫೇಮಸ್ ಅಂದರೆ ಎಲ್ಲರೂ ನಂಬಿಕೆ ಅದರ ಮೇಲೆ ತುಂಬನೇ ನಂಬಿಕೆ ಇರುವಂಥ ದೇವಿಯ ಗುಡಿ ಅದು ಇಲ್ಲಿ ಕ್ಷಣಾಂಬಿಕಾ ಅಂತನೂ ದೇವಸ್ಥಾನ ಇದೆ ಅದು ತುಂಬ ಶಕ್ತಿಯುತವಾದ ದೇವಿ ಅಂತಲೇ ಹೇಳ್ತಾರೆ ಜನಗಳು ತುಂಬ ದೂರ ದೂರದಿಂದ ಅಲ್ಲಿಗೆ ಬರ್ತಾರೆ ಪ್ರವಾಸಿಗರು ಅದರಿಂದ ಪ್ರವಾಸಿಗರಿಗಂತೂ ಇದು ಮನ ಮೆಚ್ಚಿದ ತಾಣ ಮತ್ತೆ ನಾವು ಅವರಿಂದ ತುಂಬನೇ ಕಲ್ತಿದ್ದೀವಿ ಅವರು ಕೂಡ ಇದು ಈ ಜಾಗದ ಬಗ್ಗೆ ಕಲ್ತ್ಕೊಂಡು ಬಂದಿರ್ತಾರಲ್ಲ ಅದನ್ನು ನಮ್ಗೆ ಹೇಳ್ಕೊಡ್ತಾರೆ ಈ ಥರ ಓ ನಾವು ಇಲ್ಲಿ ಹೋಗಿದ್ವಿ ಇಲ್ಲಿ ಈ ಥರ ನೋಡಿದ್ವಿ ಅದು ಎಲ್ಲ ಹೊಸ ಹೊಸದ ರೀತಿ ಒಬ್ಬೊಬ್ಬರಿಂದ ಒಬ್ಬರು ಹೊಸ ಹೊಸ ಅನುಭವನ ನಾವು ಕಲಿತೀವಿ ಹಾಗಾಗಿ ನಾವು ಇಲ್ಲಿ ಮಾತ್ರ ನಾವು ಹೆಮ್ಮೆಯಿಂದ ತಿಳ್ಕೊಳ್ಳೋದು ಅಲ್ಲದೇನೆ ನಾವು ಅವ್ರು ಬಂದಿರುವಂಥ ಜಾಗಕ್ಕೂ ಹೋಗಿ ಅಲ್ಲಿಂದಲೂ ನಾವು ಕಲಿವಂಥದ್ದು ಇರುತ್ತೆ ಹಾಗೆಯೇ ನಮ್ಮ ಶ್ರೀರಂಗಪಟ್ಟಣ ಒಂದು ಐತಿಹಾಸಿಕ ಪ್ರಸಿದ್ಧಿ ಪಡೆದಂಥ ಒಂದು ಹೆಮ್ಮೆಯ ಸ್ಥಳವಾಗಿದೆ ಅನ್ನೋಕ್ಕೆ ನಾನು ಹೆಮ್ಮೆಪಡ್ತೀನಿ ನನ್ಗೆ ಬಾರಿ ಖುಷಿಯಿದೆ